ಹ್ಞೂ ರೀ ನಾವು ಲಕ್ಕಮಕ್ಕಾವ್ರೆ ಚೋಳಿಕಾಯಿ ಇದಾವೆ ಬೆಂಡೆಕಾಯ್ ಇದಾವೆ ಆಲೂಗಡ್ಡಿ ಬದ್ನೆಕಾಯಿ ಟೊಮೊಟ ಹಸೆಕಾಯಿ ಗೆಣಸು ಮೂಲಂಗಿ ಕೊತ್ತಂಬರಿ ಕರಿಬೇವು ಅಲ್ಲ ನಿಂಬೆ ಹಣ್ಣು ಎಲ್ಲ ಐತೆ ರೀ

ಆಲೂಗಡ್ಡೆ ಮೂವತ್ತು ರೂಪಾಯಿ ಇದಾವೆ ಬದ್ನೆಕಾಯ್ ನಲ್ವತ್ತು ರೂಪಾಯಿ ಇದಾವೆ ಕ್ಯಾರೆಟ್ ಅರುವತ್ತು ರೂಪಾಯಿ ಕೆ ಜ್ ಇದಾವೆ ಮತ್ತು ಇದು ನೆ ಕೊತ್ತಂಬರಿ ಹತ್ತು ರೂಪಾಯಿ ಒಂದು ಸೂಡು ನಿಂಬೆ ಹಣ್ ಐದು ರೂಪಾಯ್ಕೆ ಒಂದು

ಜಾಸ್ತಿ ಜಾಸ್ತಿ ಬೇಕಂತ ಕಡಿಮೆ ಅಂದರೆ ಎಷ್ಟು ರೇಟಿಗೆ ಕೊಡ್ಬೇಕು ಮೂವತ್ತೈದು ರೂಪಾಯಿ ನಮಗೆ ಅಷ್ಟು ರೇಟಿಗೆ ಬಂದಿರದಿಲ್ಲ ನಾವು ಮೂವತ್ತೈದು ರೂಪಾಯಿ ಅಲ್ಲ ಅಷ್ಟು ನಾಲ್ಕು ನಾಲ್ಕು ಕೆ ಜಿ ತರಕಾರಿ ತಗಂಡ್ರೆ ಏನೋ ಹತ್ತು ರೂಪಾಯಿ ಬಿಟ್ಟು ಕಮಿಷ್ ಹತ್ತು ರೂಪಾಯಿ ಕಮ್ಮಿ ಮಾಡಿ ಕೊಡ್ಬೋದು ಹತ್ತು ರೂಪಾಯ್ಕೆ ಐದು ರೂಪಾಯ್ಗೆನೆ ಲಾಭ ಇರೋದಿಲ್ಲ ನಮಗೆ ಐದು ಐದು ರೂಪಾಯಿ ಕಮ್ಮಿ ಮಾಡಿ ಕೊಡಷ್ಟು ಇರೋದಿಲ್ಲ

ಹಾಂ ಆಯ್ತು ಹತ್ತು ಸೂಡು ಕೊತಂಬ್ರಿ ತಗೊಂಡ್ರೆ ಏನು ಎಂಬತ್ತು ರೂಪಾಯಿ ಕೊಡಿರಿ ಹತ್ತು ಹತ್ತು ರೂಪಾಯ್ಕೆ ಹತ್ತು ರೂಪಾಯಿ ಐದು ರೂಪಾಯಿ ಅಂತು ಬಿಡಕ್ಕೆ ಆಗೋದಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡಿರಿ ಎಂಬತ್ತು ರೂಪಾಯಿ ಕೊಡ್ರಿ ಕಾಲು ಕೆ ಜ್ ಅಲ್ಲ ಕೊಟ್ರೆ ನೂರು ರೂಪಾಯಿ ಐತಿ ಎಂಬತ್ತು ರೂಪಾಯಿ ಕೊಡಿರಿ ಭಾಳ ಹಗ್ಲೆಲ ತ ಹಗ್ಲೆಲ ತಗಂಬ ಕಸ್ಟಮರ್ ಅಂತಂದು ಹೇಳೇ ಕಮ್ಮಿ ಕೊಡಿರಿ ಅಂತ ನಾನು ಹೇಳಿನ ಅಷ್ಟಕ್ಕೆ ಐದು ಐದು ರೂಪಾಯಿ ಹತ್ತು ಹತ್ತು ಡಿಫ್ರೆನ್ಸ್ ಅಂತೂ ಇರೋದಿಲ್ಲ ನಮಗೆ ಇಷ್ಟು ಮಾರಿದ್ರೆ ಇಷ್ಟು ಲಾಭ ಅಂತೂ ಇರ್ತದ್ ರೀ ಮತ್ತು ಏನಕ್ಕೆ ಡೇಲಿ ತಗೊಂತಾರ್ ಅಂತ ಕಸ್ಟಮರ್ ಮುಂದೆ ಮತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಕೊಡಿರಿ ನಾಲ್ಕು ಕೆ ಜಿ ಐದು ಕೆ ಜಿಗೆ ಅಂತ ಹಾಂ ಆಯಿತು